ಈಗಿನ ಒಂದು ಸಮಾಜದಲ್ಲಿ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದ ಒಂದು ಜನರಿಗೆ ಈ ಸಾರಿಗೆ ಸೌಲಭ್ಯಗಳನ್ನ ಒದಗಿಸೋದು ಒಂದು ಪ್ರಮುಖವಾದ ಕೆಲಸವಾಗಿದೆ ಏಕೆಂದರೆ ಪಟ್ಟಣದ ಒಂದು ಜನರೂ ಹೆಚ್ಚಾಗಿ ತಮ್ಮ ಸ್ವತಃ ಸ್ವಂತ ವಾಹನಗಳನ್ನು ಬಳಸುತ್ತಾರೆ ಹಾಗೆಯೇ ಅವರು ಕಾರು ಮತ್ತು ತಮ್ಮ ಬೈಕುಗಳಲ್ಲಿ ಎಲ್ಲಿಗಾದರು ಪ್ರಯಾಣಿಸಬೇಕೆಂದ್ರೆ ಅವುಗಳನ್ನು ಉಪಯೋಗಳನ್ನು ಮಾಡುತ್ತಾರೆ ಆದರೇ ಈ ಹಳ್ಳಿ ಜನರು ಮತ್ತು ಗ್ರಾಮವಾಸಿಗಳಿಗೆ ತಮ್ಮದೇ ಆದ ಒಂದು ಸ್ವಂತಹವಾದ ವಾಹನಗಳು ಇರುವುದಿಲ್ಲ ಅವರು ಹೆಚ್ಚಾಗಿ ಸರ್ಕಾರದ ವಾಹನಗಳು ಮತ್ತು ಖಾಸಗಿ ವಾಹನಗಳ ಮೇಲೆ ಅವಲಂಬನೆ ಆಗಿರುತ್ತಾರೆ ಹಾಗಾಗಿ ಅವರ ಈ ಒಂದು ಸಾರಿಗೆ ಮತ್ತು ಪ್ರಯಾಣಿಕ ಸೌಲಭ್ಯಗಳನ್ನ ಉತ್ತಮಪಡಿಸಲು ಸರ್ಕಾರವು ಹೆಚ್ಚಿನ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು ಹೇಗೆಂದರೆ ಹಳ್ಳಿಯ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಸಮಯಕ್ಕೆ ಸರಿಯಾಗಿ ಒಳ್ಳೆಯ ಒಂದು ವಾಹನಗಳನ್ನು ನೀಡಬೇಕು ಮತ್ತು ಸಮಯಕ್ಕೆ ಅನುಗುಣವಾಗಿ ವಾಹನಗಳು ಊರಿಗೆ ಬಂದು ಸಂಚರಿಸಿ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗಿ ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ಮತ್ತು ಸುರಕ್ಷಿತವಾಗಿ ಕರೆದುಕೊಂಡು ಬಂದ್ಬಿಡುವುದು ಒಂದು ಸರ್ಕಾರದ ಕೆಲಸವಾಗಿದೆ ಹಾಗೆಯೇ ಇದರ ಬಗ್ಗೆ ನನ್ನ ಅಭಿಪ್ರಾಯ ಏನಂದರೆ ಹೆಚ್ಚಾಗಿ ಗ್ರಾಮವಾಸಿಗಳಿಗೆ ಅವರು ಕೃಷಿ ಕೈಗಾರಿಕೆಗಳಂದು ಸಹ ಕೃಷಿ ಕೈಗಾರಿಕೆಗಳ ಚಟುವಟಿಕೆಗಳಿಗಾಗಿ ಎಲ್ಲ ಒಂದು ರೀತಿಯ ಸಾಮಾಗ್ರಿಗಳನ್ನು ತೆಗೆದುಕೊಂಡು ಬರೊದಾಗಲಿ ಮತ್ತು ತಮ್ಮ ತಾವು ಬೆಳೆದಂಥ ಬೆಳೆಗಳನ್ನು ಪಟ್ಟಣಗಳಿಗೆ ಹೋಗಿ ಮಾರುವುದಾಗಲಿ ಈ ರೀತಿಯ ಎಲ್ಲ ಒಂದು ಕೆಲಸಗಳನ್ನು ಅವರು ಹೆಚ್ಚಾಗಿ ಈ ಒಂದು ಖಾಸಗಿ ವಾಹನಗಳು ಮತ್ತು ಸರ್ಕಾರದ ವಾಹನಗಳ ಮೇಲೆ ಅವಲಂಬನೆ ಆಗಿರುತ್ತಾರೆ ಹಾಗಾಗಿ ಈ ಸರ್ಕಾರವು ಅಥವಾ ಈ ಸಾರಿಗೆಯ ಸೌಲಭ್ಯಗಳ ಸಾರಿಗೆ ಸಂಸ್ಥೆಗಳು ಹೆಚ್ಚಾಗಿ ತಮ್ಮ ಒಂದು ಸಾರಿಗೆಯ ಒಂದು ಸೌಕರ್ಯವನ್ನು ಹೆಚ್ಚಾಗಿ ಒ ಹೆಚ್ಚಾಗಿ ಸುಧಾರಣೆ ಮಾಡಬೇಕು ಇದರಿಂದ ಗ್ರಾಮವಾಸಿಗಳಿಗೆ ಮತ್ತು ಒಂದು ಹಳ್ಳಿಯ ಜನರಿಗೆ ಒಂದು ಒಳ್ಳೆಯ ಅನುಕೂಲವಾಗುತ್ತದೆ ಮತ್ತು ಹೀಗೆ ಹೇಳುವುದಾದರೆ ಏನಂದರೆ ಪಟ್ಟಣದ ಜನರು ಹೆಚ್ಚಾಗಿ ಈ ಸರ್ಕಾರದ ವಾಹನಗಳನ್ನು ಬಳಸುವುದಿಲ್ಲ ಏಕೆಂದರೆ ಅವರು ಸ್ವತಃ ತಮ್ಮ ವಾಹನಗಳನ್ನೆ ಬಳಸಿ ತಮ್ಮ ಆಪೀಸಿಗೆ ಹೋಗುವುದಾಗಲಿ ಮತ್ತು ಯಾವುದಾದ್ರು ಕಚೇರಿಗಳಿಗೆ ಹೋಗುವುದಾಗಲಿ ಮತ್ತು ತಮ್ಮ ಕೆಲಸಗಳಿಗಾಗಿ ತಮ್ಮ ವಾ ಸ್ವತಃ ಸ್ವಂತ ವಾಹನಗಳನ್ನೇ ಬಳಸುತ್ತಾರೆ ಹಾಗಾಗಿ ಒಂದು ಸರ್ಕಾರದ ವಾಹನಗಳು ಹೆಚ್ಚಾಗಿ ಅವಲಂಬನೆ ಆಗಿರುವುದು ಹಳ್ಳಿಯ ಜನರ ಮೇಲೆ ಹಾಗಾಗಿ ಸರ್ಕಾರದ ವಾಹನಗಳನ್ನು ಉತ್ತಮಪಡಿಸಲು ಒಳ್ಳೆಯ ಒಂದು ಕೆಲಸವಾಗಿದೆ ಈ ರೀತಿ ನನ್ನ ಅಭಿಪ್ರಾಯವನ್ನ ಹೇಳಬಹುದು